ಐದು ನವಂಬರ್ ಎರಡು ಸಾವಿರದ ಮೂರು ಆರು ಅಕ್ಟೋಬರ್ ಎರಡು ಸಾವಿರದ ನಾಲ್ಕು ಎಂಟು ನವಂಬರ್ ಎರಡು ಸಾವಿರದ ಆರು ಹನ್ನೊಂದು ಡಿಸಂಬರ್ ಎರಡು ಸಾವಿರದ ಹತ್ತು ಒಂದು ಜನವರಿ ಎರಡು ಸಾವಿರದ ಹದಿನಾಲ್ಕು